ನಾನು ಲಾಕ್ಡೌನಾಗ ಭಾಳ ವೆರೈಟಿಯ ಅಡುಗೆ ಮಾಡೋದ್ ಕಲ್ತೀನಿ ಲಾಕ್ಡೌನ್ ಅಂತಿಲ್ಲ ಇಗ್ನೂ ನಂಗೆ ಮನ್ಸು ಇತ್ತು ಅಂದ್ರೆ ಅಷ್ಟ ಅಷ್ಟೇ ನಾ ಮಾಡ್ತಿನಿ ಮನ್ಸು ಇತ್ತು ಅಂದ್ರೆ ಯುಟ್ಯೂಬ್ ಹಚ್ಚೋದು ಅದ್ರಗೆ ಯಾವುಯಾವು ಅಂತ ನೋಡೋದು ಇಟ್ಸ್ ಸ್ಪೆಷಲಿ ಲಾಕ್ಡೌನಾಗ ಅಂತಂದ್ರೆ ನಾ ಈಗ ಹಿಂಗೆ ಚಪಾತಿ ಮಾಡಿರ್ತಾರೆ ಈಗ ಮುಂಜಾನೆ ಆಯಿತು ನನಗೆ ಊಟ ಏನು ಇಷ್ಟ ಅಂದರೆ ನಂಗೆ ಗರಮ್ ಗರಮ್ ಇದ್ದಾಗೆ ಊಟ ಇಷ್ಟ ಮತ್ತು ನಂಗೆ ಆರಿದ್ದು ಅಂದರು ನಂಗೆ ಹೋಗಲ್ಯಾ ಅದ್ಕೆ ನಮ್ಮ ಮಮ್ಮಿ ನನ್ಗೆ ನಾ ಊಟ ಮಾಡೋ ಟೈಮಿಗೆ ಅಷ್ಟೇ ಬಿಸಿದು ಮಾಡ್ಕೊಡ್ತಾಳೆ ಅದ್ಕೆ ಈಗ ಏನು ಮಾಡ್ತಿವಿ ಈಗ ನಮ್ಮ ಮುಂಜಾನೆ ಮಾಡಿದ ಚಪಾತಿ ಸಂಜೆಗ್ ತಿನ್ನಲ್ಲ ಅಂತ ಅಂತೀವಿ ಅನ್ಬಾರದು ಬಟ್ ನಂಗೆ ಹೋಗೋಲ್ಲ ಏನು ಮಾಡೋಕ್ ನಾ ಊಟ ಮಾಡೋದೇ ಕಡಿಮೆ ಊಟ ಮಾಡ್ತೀನಿ ಅದ್ರಗು ಮತ್ತು ಹಿಂಗೆಲ್ಲ ಇದ್ವು ಅಂದ್ರೆ ನನ್ಗೆ ಹೋಗೋಲ್ಲ ಅದ್ಕೆ ಏನು ಮಾಡಬೇಕು ಈಗ ನಾವು ಒಂದು ಏನು ಅಡುಗೆ ಕಲ್ತಿನಿ ಅಂತಂದ್ರೆ ಲಾಕ್ಡೌನ್ನಾಗ ಇದು ಹೆಂಗೆ ಮಾಡ್ಬೇಕು ಅಂತಂದ್ರೆ ಈಗ ಮುಂಜಾನೆ ಚಪಾತಿ ಇರ್ತವ ಅದಕ್ಕೆಲ್ಲ ಚಲೋ ಹಿಂಗೆ ಉದ್ದುದ್ದುದು ಕಟ್ ಮಾಡ್ಕೋಬೇಕು ಅದು ಹೆಂಗೆ ಪಾಸ್ತಾ ಟೈಪ್ನಾಗೆ ಕಟ್ ಮಾಡ್ಕೋಬೇಕು ಅವ್ಕ ಆಮೇಲೆ ಆನಿಯನ್ ಅದೆಲ್ಲ ಹುರಿ ಹಿಂಗೆ ಫುಲ್ ಮಸಾಲೆದೆಲ್ಲ ಹಾಕಿ ಫ್ರೈ ಮಾಡಿ ಆಮೇಲೆ ಚಪಾತಿ ಏನು ನಾವು ಪಾಸ್ತಾ ಟೈಪ್ನಾಗ ಕಟ್ ಮಾಡಿದೆವೊ ಅದು ಹಾಕಿ ಎಲ್ಲ ಫ್ರೈ ಮಾಡಿ ಹಿಂಗೆ ತಿನ್ನೋಣ ಆಮೇಲೆ ಫ್ರೈ ಮಾಡೋಣ ಅದುಕ್ಕೆ ಸ್ವಲ್ಪ್ ಇನ್ನು ಸ್ವಲ್ಪ್ ಹಿಂಗೆ ಕ್ರಂಚಿ ಹಿಂಗೆ ಕುರುಮ್ ಕುರುಮ್ ಆಗ್ಬೇಕು ಅಂತ ಹಿಂಗೆ ಮಾ ಹಿಂಗೆ ಇನ್ನು ಸ್ವಲ್ಪ್ ಫ್ರೈ ಮಾಡಿ ಆಮೇಲೆ ಅದ್ರ ಮ್ಯಾಲೆ ಲೆಮನ್ ಹಾಕೊಂಡು ಹಿಂಗೆ ತಿಂದ್ರು ಏನು ಬಾಳ ಟೇಸ್ಟ್ ಹತ್ತುತದ ಇದು ಚಪಾತಿ ಹೆಂಗೆ ವೇಸ್ಟ್ ಆಗ್ಬಾಡ್ದದು ಮುಂಜಾನೆ ಮಾಡಿದಂಥ ಇದು ಡಿಶ್ ಮಾಡಿ ತಿಂದ್ರು ಚಲೋ ಹತತದ ಇದು ಕಲ್ತಿನಿ ಮತ್ತು ಹಿಂಗೆ ಡಿಫರೆಂಟ್ ವೆರೈಟೀಸ್ ಹಾಫ್ ಅಡುಗೆ ಮಾಡೋದ್ ಕಲ್ತಿನಿ ಹಿಂಗೆ ಏನು ಒಂದು ಹಿಂಗೆ ಸ್ವೀಟ್ ಮಾಡೋದ್ ಕಲ್ತಿದ್ದೇ ನಾ ಅವು ಪುಟಾಣಿ ಅದು ಮಿಕ್ಸಿ ಮಾಡಿ ಅದೆಲ್ಲ ಅದು ಅದು ಸ್ವೀಟ್ ಮಾಡೋದ್ ಕಲ್ತಿದ್ದೆ ಮತ್ತು ನಾ ನಮ್ದು ಅಜ್ಜಿ ನನಗೆ ರೊಟ್ಟಿ ಹೆಂಗೆ ಮಾಡ್ಬೇಕಂತ ಕಲಿಸ್ಯಾರ ಲಾಕ್ಡೌನಾಗ ಅಂದ್ರೆ ರೊಟ್ಟಿ ಏನು ಅಷ್ಟು ನಾನೇ ಮಾಡೋದ್ ಅಂತಿಲ್ಲ ಲಾಸ್ಟಿಗೆ ಒಂದು ಎರಡು ಅಷ್ಟೇ ನನಗೆ ಹೇಳ್ತಿದ್ರು ಅವು ಎರಡು ಅಷ್ಟೆ ನಂಗೆ ಮಾಡ್ಲಕ್ಕೆ ಹಚ್ತಿದ್ರು ನಾ ಮಾಡ್ತಿದ್ದೆ ಅವೆರಡು ಅವೆರಡು ರೊಟ್ಟಿ ಮಾಡೋದ್ ಕಲ್ತಿನಿ ಹಂಗೆ ಚಪಾತೀಗೆ ಚಪಾತಿಗೆ ಹ್ಯಾಂಗೆ ಹಿಟ್ಟನ್ನ ಆಗಬೇಕು ವ ಅದು ಮತ್ತು ಹಿಂಗೆ ವೆರೈಟೀಸ್ ಆಫ್ ಪಲ್ಯ ಯೂಟ್ಯೂಬ್ ಹಚ್ಚೋದು ನೋಡೋದು ಮಾಡೋದು ಏನು ಭಾಳ ಏನು ಡಿಫಿಕಲ್ಟ್ ಅಂತಿಲ್ಲ ಬಟ್ ನಮ್ಮ ಮನ್ಸು ಬೇಕು ಮಾಡ್ಲಕ್ಕೆ ನಂಗೆ ಮನ್ಸು ಇದ್ರೆ ಅಷ್ಟು ಮಾಡ್ತಿನಿ ನಾ ಆಯಿತು ಆಮೇಲೆ ಮಾಡಿ ಎಲ್ಲರ್ಗು ಚಲೋ ಟೇಸ್ಟ್ ನೋಡ್ಲಾಕೆ ನಾವು ನಂಗೆ ಇನ್ನು ಲಾಕ್ಡೌನಂಗೆ ನಾ ಇದು ಹಿಂಗೆ ಟೊಮಾಟೊ ಸಲಾಡ್ ಮಾಡೋದ್ ಕಲ್ತಿದ್ದೆ ಅದುನ್ನ ಪಪ್ಪ ಭಾಳ್ ಇಷ್ಟನ ಪಪ್ಪ ಆವಾಗಾವಾಗ ಅಂತಿರ್ತಾರೆ ಅದು ಮಾಡ್ನಿ ಸಲಾಡ್ ಮಾಡ್ತಿಲ್ಲ ಅನ್ನು ಚಲೋ ಅದಾ ಅಂತಾ ಇದು ಸಲಾಡ್ ಮಾಡೋದ್ ಕಲ್ತಿನಿ ಅದುನ್ನ ಮಾಡ್ತೀನಿ ಸಲಾಡ್ ಅದು ಚಲೋ ಎಲ್ಲ ಟೊಮ್ಯಾಟೋ ಸಲಾಡ್ ಬರ್ತದೆ ಮತ್ತು ಏನ್ರ ಸ್ವೀಟ್ನು ಅದು ಪುಟಾಣಿ ಸ್ವೀಟ್ ಮಾಡೋದು ಕಲ್ತಿನಿ ಮತ್ತು ಹಂಗೆ ಚಪಾತಿ ವೇಸ್ಟ್ ಆಗ್ಲಾರ್ದಂಗೆ ಅದು ಮುಂಜಾನಿ ಚಪಾತಿಗೆ ರಾತ್ರಿ ಹಿಂಗೆ ಈಗ ನೀವು ಅದು ಪಾಸ್ತಾ ಅಂತ್ನು ಪಡ್ಬೌದು ಸಣ್ಣ ಮಕ್ಕಳಿಗೆ ಆ ಇಪ್ಪತ್ತು ಪಾಸ್ತಾ ಮಾಡಿ ಅದು ಸಣ್ಣ ಮಕ್ಳೆ ಹಾಕೋನ್ ನಾನು ತಿನ್ಬೌದು ಎಲ್ಲರು ತಿನ್ಬೌದು ಅದು ಅಷ್ಟು ಟೇಸ್ಟ್ ಆಗಿರ್ತದೆ ಹಿಂಗೆ ಕ್ರಂಚಿ ಹತತ್ತಿತ್ತದ ಮದ್ದು ಮತ್ತು ಹಿಂಗೆ ನಮ್ಮ ಮಮ್ಮಿ ಏನಾರ ಅಡುಗೆ ಮಾಡದ್ನಾಕಿಗ ಹೆಲ್ಪ್ ಮಾಡೀನಿ ಹಿಂಗೆ ಈಗ ಏನಾರ ಹಿಂಗೆ ಆಕಿನು ನನ್ನ ಮಮ್ಮಿನು ಭಾಳ ವೆರೈಟೀಸ್ ಟ್ರೈ ಮಾಡ್ಯಾಳ ಆವಾಗ ಇವೆಲ್ಲ ಹಿಂಗೆ ಆಯ್ತು ಆವಾಗ ಏನು ಊಟಕ್ಕೆ ಹೋಗೋದು ಇರ್ತಿದಿಲ್ಲ ಏನು ಇಲ್ಲ ಲಾಕ್ಡೌನಾಗ ಆವಾಗ ಮಮ್ಮಿನೇ ಎಲ್ಲ ಮನೆಯಾಗ ಆಯ್ತು ಪನ್ನೀರ್ ಕಾಜು ಕೂರ್ಮ ಕಾಜು ಪನ್ನೀರ್ ಅದೆಲ್ಲ ಮನೆಗೆ ಮಾಡ್ತಿದ್ರು ಬಟ್ ಏನು ಅಂದ್ರೆ ತಂದೂರಿ ರೊಟ್ಟಿ ಅಷ್ಟೇ ಸಿಕ್ತಿದ್ದಿಲ್ಲ ಬಟ್ ಅದನ್ನು ಯೂಟ್ಯೂಬ್ ನೋಡಿ ಟ್ರೈ ಮಾಡ್ತಿದ್ವು ಹ್ಯಾಂಗೆ ಮಾಡ್ಬೇಕು ಅಂತ ಬಟ್ ಆ ಎಕ್ರೇಟ್ ಅವರು ಹೋಟೆಲಿನ ಟೈಪಿನ ಆಗ್ತಿದ್ದಿಲ್ಲ ಬಟ್ ನಾವು ತಿನ್ನೋಷ್ಟು ಚಲೋ ಇರ್ತಿತ್ತು ಅದು ಅದು ಮಾಡಿದ್ದು ಅದು ಮಾಡ್ತಿದ್ದೇವು ಮತ್ತು ಫ್ರೆಂಚ್ ಫ್ರೈಸ್ ಮಾಡೋದು ಸ್ನಾಕ್ ಇವ್ನಿಂಗ್ ಸ್ನಾಕ್ಸ್ ಅಲ್ಲಿಂದ ಅಂತ ಆಯಿತು ಲಾಕ್ಡೌನ್ ಟೈಮ್ ಭಾರಿ ಇತ್ತು ಎಲ್ಲ ಫ್ಯಾಮ್ಲಿ ಟೈಮ್ಸ್ ಫ್ಯಾಮ್ಲಿಗಳ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆವು ಮತ್ತು ಏನು ಏನಾರೆ ಸ್ನಾಕ್ಸ್ ಬೇಕಂದರು ಸ್ನಾಕ್ಸ್ ರೆಡಿ ಮಾಡ್ತಿದ್ದೆವು ಸ್ನಾಕ್ಸ್ ತಿನ್ಕೋತ ಗೇಮ್ಸ್ ಆಡ್ಕೋತ ಎಲ್ಲ ಫುಲ್ ಮಜಾ ಆಯಿತು ಮಮ್ಮಿ ದೇವ್ರಿಗದೆಲ್ಲ ಕೆಲ್ಸನಾಗ ಹೆಲ್ಪ್ ಮಾಡ್ತಿದ್ದೀವಿ ಹಿಂಗೆ ಏರ್ ಡೈಲಿ ಏನಾರ ಏನು ಹೊಸ ಹೊಸ ವೆರೈಟಿ ಅಡುಗೆ ಟ್ರೈ ಮಾಡೋದು ಈಗ ಒಂದು ದಿನ ಇದು ಸಲಾಡ್ ಮಾಡಿದೆ ಒಂದು ನೆಕ್ಸ್ಟ್ ಡೇ ಪಾಸ್ತಾ ಹಿಂಗೆ ನೆಕ್ಸ್ಟ್ ಡೇ ಮತ್ತು ಏನ್ರ ಮಾಡ್ದೇವು ಅಂತಂದ್ರೆ ಈಗಿನ್ ರೇಂಜ್ ಈಗ ಹಿಂಗೆ ಈಗ ಇದು ಮಾಡಿದ ಈಗ ವೇಸ್ಟ್ ಆಗ್ಬಾಡ್ದು ಅಂತ ಮತ್ತು ಅದಕ್ಕೆ ಇನ್ನು ಒಂದು ಏನ್ರ ಟೈಪ್ ಫುಡ್ ಮಾಡಿ ತಿನ್ನೊದು ಅದು ಅದನ್ನು ಚಲೋ ಆಗ್ತದ ಮತ್ತು ಭಾಳಷ್ಟು ವೆರೈಟೀಸ್ ಕಲ್ತಿದ್ದೆವು ಅದು ಏನೇನು ಮಾಡ್ಬೇಕು ಅಂತ ಮತ್ತು ಹಿಂಗೆ ನಾ ಗೋಬಿ ಮಂಚೂರಿನು ಮಾಡಿದ್ದೆ ಟ್ರೈ ಮಾಡಿದ್ದೆ ಯೂಟ್ಯೂಬ್ ನೋಡಿ ಲಾಕ್ಡೌನಾಗ ಎಲ್ಲರು ಚಲೋ ಆಗಿತ್ತು ಚಲೋ ಆಗಿತ್ತು ಅಂತ ಅನ್ಲತ್ತಿರು ನಮ್ಮ ದೊಡ್ಡಮಗದು ಭಾಳ್ ಇಷ್ಟ ಆಗಿತ್ತು ಆಕಿ ಅನ್ಲತಿದ್ದಳು ಆಕಿ ನಾ ನಿಮ್ಮ ಮನೆಗ್ ಬರ್ತಿನಿ ಒಂದಿನ ನಂಗೆ ಮಾಡ್ಕೊಡು ನಿ ಆವತ್ತು ಮಾಡಿದಿಲ್ ಭಾಳ್ ಚಲೋ ಆಗಿತ್ತು ಅಂತಲತೇಳಿ ಬಟ್ ಅದು ಟೈಮೆ ಬಂದಿಲ್ಲ ಇನ್ನು ಆಕಿ ಆಯ್ ಆಕಿ ಯಾವಾಗ ಬರ್ತಾಳೆ ಆವಾಗ ನಾ ಮಾಡ್ಕೊಡ್ತಿನಿ ಆಕಿಗೆ ಆಕಿಗಿ ನಾ ಮಾಡಿದ್ದು ಭಾಳ ಪಸಂದಾಗಿತ್ತು ನಾ ಗೋಬಿ ಮಂಚೂರಿ ಟ್ರೈ ಮಾಡೀನಿ ಮತ್ತು ಪಾನಿಪೂರಿನು ಹೊರಗೆ ತಿನ್ನಪ್ಪೇ ಇರಲಿಲ್ಲ ಆವಾಗ ಪಾನಿಪೂರೀನು ಮಾಡಿದ್ದೀವಿ ಇಲ ಲಾಕ್ಡೌನಾಂಗ ಮನೆಗೆ ಆಯಿತು ಇವು ಏನೇನು ಸ್ನಾಕ್ಸ್ ಹಿಂಗೆ ಅವೆಲ್ಲ ಅದ್ರಗೆಲ್ಲ ನಮ್ಮ ಮಮ್ಮಿನು ಮಾಡ್ತೇಳು ನಾನು ಮಾಡ್ತಿದ್ದೆ ಯೂಟ್ಯೂಬ್ ನೋಡಿ ಎಲ್ಲ ಮಾಡ್ತಿದ್ದೇವು ಲಾಕ್ಡೌನ್ ನಂಗೆ ಭಾಳ ಚಲೋ ಟೈಮ್ ಹೋಗ್ಯಾದ